ನನ್ನ ಊರು ದಕ್ಷಿಣ ಕನ್ನಡ ಮುಲ್ಕಿ ನಮಗೆ ತುಂಬ ತುಂಬ ಇಷ್ಟವಾಗಿರೋ ಕಾರ್ಯಕ್ರಮಗಳೆಂದರೆ ಈ ಜಾತ್ರೆ ನೇಮೋತ್ಸವ ಮತ್ತು ದೇವಸ್ಥಾನಗಳಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಂದರೆ ನಮಗೆ ತುಂಬ ಇಷ್ಟ ಹಾಗಾಗಿ ನಾನು ಆ ಸಂಗತಿಯ ಬಗ್ಗೆ ಮಾತನಾಡಲು ಇಷ್ಟ ಪಡುತ್ತೇನೆ ಮತ್ತು ಆ ಕಾರ್ಯಕ್ರಮಗಳಲ್ಲಿ ನಾವು ಜಾಸ್ತಿಯಾಗಿ ಭಾಗವಹಿಸುತ್ತಿದ್ದು ಅಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮ ಪರವಾಗಿ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದೆವು ಹೀಗಾಗಿ ನಾವು ಆ ಬಗ್ಗೆ ಹೆಚ್ಚಿನ ಮಾ ಆಸಕ್ತಿಯನ್ನು ತೋರಿಸುತ್ತಿದ್ದೆವು ಮತ್ತು ನಮ್ಮ ಊರಿನಲ್ಲಿ ನಡೆಯುವ ನೇಮೋತ್ಸವ ಅಂದರೆ ನಮಗೆ ತುಂಬ ಇಷ್ಟ ಹಾಗಾಗಿ ನಾವು ಆ ವಿಷಯದಲ್ಲಿ ನಾನು ಮಾತನಾಡಲು ಇಷ್ಟಪಡುತ್ತೇನೆ ಮುಖ್ಯವಾಗಿ ನಾವು ಸಾಮ್ಸ್ ಸಂಸ್ಕೃತಿಗೆ ನಮ್ಮ ಸಂಸ್ಕೃತಿಯ ನಾಡಾಗಿರುವುದರಿಂದ ನಾವು ಸಂಸ್ಕೃತಿಗೆ ಹೆಚ್ಚಿನ ಮಹತ್ವ ಕೊಡಬೇಕಾಗುತ್ತದೆ ಹೀಗಾಗಿ ನಾನು ಆ ವಿಷಯದಲ್ಲಿ ತುಂಬ ಆಸಕ್ತಿ ಹೊಂದಿ ಹೊಂದಿರುತ್ತೇನೆ ಮತ್ತು ನಮ್ಮ ಊರಿನಲ್ಲಿ ದೇವಸ್ಥಾನಗಳೂ ತುಂಬ ಜಾಸ್ತಿಯಾಗಿದ್ದು ಪ್ರತೀ ಈ ಮಾರ್ಚ್ ತಿಂಗಳಿಂದ ಹಿಡಿದು ಮೇ ತಿಂಗಳಿನವರೆಗೆ ಪ್ರತಿಯೊಂದು ದೇವಸ್ಥಾನಗಳಲ್ಲಿಯೂ ಜಾತ್ರೋತ್ಸವ ನಡೆಯುತ್ತದೆ ಮತ್ತು ಹಲವಾರು ಸಂಖ್ಯೆಯಲ್ಲಿ ಜನರು ಒಟ್ಟುಗೂಡಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಹೀಗಾಗಿ ನನಗೆ ಆ ವಿಷಯದಲ್ಲಿ ಆಸಕ್ತಿ ಜಾಸ್ತಿ ಮತ್ತು ಆ ಸಮಯದಲ್ಲಿ ಬರುವ ನೆಂಟರಿಷ್ಟರು ಮತ್ತು ಬಂಧುಮಿತ್ರರು ಮನೆಗಳ ಮನೆಗಳಿಗೆ ಬರುವುದರಿಂದ ನಮ್ಮಲ್ಲಿ ಆಗುವ ಸಂತೋಷಕ್ಕೆ ಮಿತಿ ಇಲ್ಲ ಹೀಗಾಗಿ ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಅವರಿಗೂ ತುಂಬ ಸಂತೋಷ ಅಂದರೆ ಬಂಧುಮಿತ್ರರು ಬಂದು ಹೋಗುವುದರಿಂದ ನಮ್ಮ ಸಂಸ್ಕೃತಿಯು ಹೆಚ್ಚಾಗುತ್ತದೆ ಹಾಗಾಗಿ ನಾವು ಆದಷ್ಟು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಹತ್ವ ಕೊಡುವುದರಿಂದ ನಮ್ಮ ಮುಂದಿನ ಪೀಳಿಗೆಗೂ ಅದು ಅವಶ್ಯಕ